ನಮಸ್ಕಾರ ಇದು ದಿ ಮೈ ಟ್ರಾವೆಲ್ಸ್ ಅಲ್ವಾ ನನ್ನ ಹೆಸ್ರು ಚೇತನ್ ಅಂತ ಎಂಟನೇ ತಾರೀಕು ಸೆಪ್ಟೆಂಬರ್ ಸಾಗರದಿಂದ ಧರ್ಮಸ್ಥಳಕ್ಕೆ ಒಂದು ಕ್ಯಾಬ್ ಬುಕ್ ಮಾಡಬೇಕಿತ್ತು ನಾವು ನಾಲ್ಕು ಜನ ಇದೀವಿ ಯಾವ ವಾಹನ ಇದ್ರೆ ಉತ್ತಮಾ ಮತ್ತು ಕಡಿಮೆ ರೇಟ್ ಆಗಬೇಕು ಆ ಥರದ್ ಯಾವುದಾದ್ರು ಇದ್ರೆ ಹೇಳ್ತಿರಾ ನಾಲ್ಕು ಜನಕ್ಕೆ ಟಾಟಾ ಇಂಡಿಕಾ ಇದೆಯಾ ಸೊ ಇಲ್ಲಿಂದ ಎಷ್ಟು ದೂರ ಆಗ್ಬೋದು ಸರ್ ಸಾಗರ್ದಿಂದ ಧರ್ಮಸ್ಥಳ

ಸೊ ನಾವು ಬೆಳಗ್ಗೆ ಏಳು ಗಂಟೆಗೆ ಹೊರಡ್ತಾ ಇದ್ದೀವಿ ಸಂಜೆ ಆರು ಗಂಟೆಗೆ ರೀಚ್ ಆದರೂ ಪರವಾಗಿಲ್ಲ ನಾವು ಮಧ್ಯ ಮಧ್ಯ ಯಾವುದಾದ್ರೂ ಒಳ್ಳೆ ಪ್ರವಾಸಿ ತಾಣ ಇದ್ರೆ ನೋಡ್ಕೊಂಡು ಹೋಗಬೇಕು ಅನ್ಕೊಂಡಿದೀವಿ ಒಳ್ಳೆ ಡ್ರೈವರ್ ಇದ್ರೆ ಉತ್ತಮವಾಗಿರತ್ತೆ ಯಾಕಂದ್ರೆ ನಮ್ಗೆ ಅಷ್ಟೊಂದು ಜಾಗಗಳು ಗೊತ್ತಿಲ್ಲ ಅಲ್ಲಿ ಸೊ ಪ್ರವಾಸ ಹೋಗ್ತಾ ಇರೋದ್ರಿಂದ ನಾವು ಸ್ವಲ್ಪಾ ಚೆನ್ನಾಗಿರೋ ಡ್ರೈವರ್ ಇದ್ರೂ ಒಳ್ಳೇದಾಗುತ್ತೆ ಹೌದು ಎಷ್ಟಾಗ್ಬೋದು ಸರ್ ಹೌದಾ ಸೊ ನಾವು ಒಂದಿನ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹೊರಡ್ಬೇಕು

ಒಳ್ಳೆ ಡ್ರೈವರ್ ಕಳ್ಸಿದ್ರೆ ತುಂಬ ಉತ್ತಮ ಆಗುತ್ತೆ ಮತ್ತು ಕಾರ್ ಕಂಡೀಷನ್ನು ಚೆನ್ನಾಗಿರ್ಬೇಕು ಓಕೆ ಸೊ ಸಾಗರ ಬೆಳಗ್ಗೆ ಎಂಟನೇ ತಾರೀಕು ಹೊರಟ್ರೆ ತಿರ್ಗಾ ಒಂಬತ್ತನೇ ತಾರೀಕು ಸಂಜೆ ಬರೋ ಥರಾ ಮಾಡಬೇಕು ಹೌದು ಸುತ್ತಮುತ್ತ ಪ್ಲೇಸಸ್ ಎಲ್ಲ ನೋಡ್ಕೊಂಬರಬೇಕು

ಓಕೆ ಹಾಗಿದ್ರೆ ಕ್ಯಾಬ್ ಬುಕ್ ಮಾಡಿ ಸರ್ ಸೊ ನಾಳೆ ಬೆಳಗ್ಗೆ ಅಂದರೆ ಎಂಟನೇ ತಾರೀಕು ಸೆಪ್ಟೆಂಬರ್ ಸಾಗರ ಶ್ರೀ ಟಾಕೀಸ್ ರೋಡ್ ಹತ್ತಿರ ಬರಬೇಕಾಗತ್ತೆ ಪಿಕ್ ಮಾಡೋದಕ್ಕೆ

ಓಕೆ ಸರ್ ಧನ್ಯವಾದ